ನಮ್ಮ ಸುತ್ಮುತ್ತ ಇರೊ ಪ್ರದೇಶ್ದಲ್ಲಿ ಅಂದ್ರೆ ಜೋಳ ಮೆಕ್ಕೆಜೋಳ ಸಜ್ಜೆ ಕಡ್ಲೆ ಭತ್ತ ಇದೆಲ್ಲ ಬೆಳೆಯತ್ತೆ ವರ ಭತ್ತ ಆದರೆ ವರ್ಷದಲ್ಲಿ ಮೂರು ಪೀಕು ಮೆಕ್ಕೆಜೋಳ ಆದರೆ ವರ್ಷದಲ್ಲಿ ಎರಡು ಪೀಕು ಮತ್ತೆ ಜೋಳ ಆದ್ರು ಕೂಡ ಅಷ್ಟೆ ವರ್ಷದಲ್ಲಿ ಎರಡು ಪೀಕು ಕಡ್ಲೆ ನೀರಾವರಿ ಪ್ರದೇಶ ಏನಂತ ಇದೆ ನೀರವರ ನೀರಾವರಿ ಪ್ರದೇಶದಲ್ಲಿ ಕಂಟಿನ್ಯೂ ಆಗಿ ಕಡ್ಲೆ ಬೆಳಿತಾರೆ ನಮ್ಮ ಒಂದು ಒಂದು ರೀತಿ ನೋಡಕೆ ನಿಂತ್ಕೊಂಡ್ರೆ ನಮ್ಮ ಕೊಪ್ಪಳ ಭಾಗದಲ್ಲಿ ಏನೇ ಇದ್ದರು ಏನಿದೆ ಆ ಪ್ರದೇಶನ ಒಂದು ಒಂದು ಸ್ವಲ್ಪ ಬರಪೀಡಿತ ಪ್ರದೇಶ ಅಂತಾರೆ ಹಾಗಾಗಿ ಅಲ್ಲಿ ಜಾಸ್ತಿ ಬೆಳಿಯೋದು ಬತ್ ಬ್ ಜಾಸ್ತಿ ಬೆಳೆಯೋದು ಜೋಳ ಮೆಕ್ಕೆಜೋಳ ಸಜ್ಜೆ ಇದನ್ನೆಲ್ಲ ಬೆಳೆದ್ರು ಕೂಡ ರೈತರಿಗೆ ಯಾವುದೆ ಥರದ ನಿರಾಶೆ ಆಗಿಲ್ಲ ಮೆಕ್ಕೆಜೋಳ ಬೆಳದ್ರೆ ಆಲ್ಮ್ ಆದಷ್ಟು ಜಾಸ್ತಿ ಇಳುವರಿ ಜೋಳ ಬೆಳದ್ರು ಕೂಡ ಜಾಸ್ತಿ ಇಳುವರಿ ಸಜ್ಜೆ ಕೂಡ ಹಾಗೆ ಜಾಸ್ತಿ ಇಳುವರಿ ನಮ್ಮ ಈಗಿನ ಈ ನಮ್ಮ ಸುತ್ವರ್ದಿರೊ ಪ್ರದೇಶ್ದಲ್ಲಿ ಅಂದ್ರೆ ನಾವಿರೋ ಏರ್ಯಾ ಬಿಟ್ಟು ಸ್ವಲ್ಪ ಹೊರಗಡೆ ಹೋದ್ರೇ ಭತ್ತ ಕಡ್ಲೆ ಗೋಧಿಗಳ್ನ ಬೆಳಿತಾರೆ ಅಲ್ಲಿ ಕೂಡ ಅಷ್ಟೆ ಅವರು ಅವ್ರವ್ರ ಪ್ರದೇಶದಲ್ಲಿ ಯಾವುದೇ ರೀತಿ ಬೆಳೆಗಳನ್ನ ಬೆಳೆದ್ರು ಕೂಡ ಅಲ್ಲಿ ಅವರಿಗೆ ಯಾವುದೆ ಥರದ ನಿರಾಶೆ ಇಲ್ಲ ನಿರಾಶೆ ಇಲ್ಲ ಹಾಗಾಗಿ ನಮ್ಮ ಕಡೆ ಇರೋ ನಮ್ಮ ಕಡೆ ಪ್ರದೇಶದಲ್ಲಿ ಅತ್ಯುತ್ತಮ ಇಳುವರಿ ಅಂದರೆ ಮೆಕ್ಕೆಜೋಳ ಮತ್ತು ಜೋಳ ಇವೆರಡನ್ನು ಜಾಸ್ತಿ ಬೆಳಿತಾರೆ ಜಾಸ್ತಿ ಬೆಳೆದು ಜಾಸ್ತಿ ಬೆಳೆದು ಜಾಸ್ತಿ ಇಳುವರಿ ತಗೊಂಡು ಎಲ್ಲ ರೈತ್ರು ಕೂಡ ಖುಷಿಯಾಗಿ ಇದ್ದಾರೆ ಒಂದು ರೀತಿ ನೋಡಕೆ ನಿಂತ್ಕೊಂಡ್ರೆ ನಮ್ಮ ಸುತ್ವರ್ದಿರೊ ಪ್ರದೇಶ್ದಲ್ಲಿ ಜೋಳ ಆಗಿರ್ಬೋದು ಮೆಕ್ಕೆಜೋಳ ಆಗಿರ್ಬೋದು ನೀರಿಲ್ಲ ಅಂದರು ಕೂಡ ಜಾಸ್ತಿ ಬೆಳೆ ಜಾಸ್ತಿ ಇಳುವರಿ ಕೊಡುತ್ತೆ ಇಲ್ಲಿ ಕೊಪ್ಪಳದಿಂದ ಸ್ವಲ್ಪ ಒಂದು ನಲವತ್ತು ಕಿಲೋಮೀಟ್ರ್ ದೂರ ಹೋದ್ರೇ ಗಂಗಾವತಿ ಅಂತ ಇದೆ ಗಂಗಾವತಿಯಲ್ಲಿ ಜಾಸ್ತಿ ನೀರಾವರಿ ಇರೋ ಕಾರಣ ಅಲ್ಲಿ ಜಾಸ್ತಿ ಅಗ್ ಆ ಅಕ್ಕಿ ಭತ್ತ ಬೆಳಿತಾರೆ ಭತ್ತದಿಂದ ಅಲ್ಲಿ ಆಹ ಅದನ್ನೆ ಭತ್ತಕ್ಕೆ ಭತ್ತದ ನಾಡು ಅಂತ ಕರಿತಾರೆ ಜಾಸ್ತಿ ಜಾಸ್ತಿ ಅಂದರೆ ಜಾಸ್ತಿ ಭತ್ತ ಬೆಳೆಯೋದು ಗಂಗಾವತಿಯಲ್ಲಿ ಇಲ್ಲಿ ನಮ್ಮ ಕೊಪ್ಪಳ ಸೈಡ್ ಅಂದ್ರೆ ಮೆಕ್ಕೆಜೋಳ ಜೋಳ ಸಜ್ಜೆ ನವಣೆ ಇವನ್ನೆಲ್ಲ ಬೆಳಿತಾರೆ ಇವ್ನ ಬೆಳೆದು ಭಾಳ ಭಾಳ ಇಳುವರಿ ಅಂದರೆ ಭಾಳ ಇಳುವರಿ ರೈತರಿಗೆ ಎಸ್ ಜಾಸ್ತಿ ಖುಷಿ ಖುಷಿ ಕೊಡುತ್ತೆ ಹೊರ್ತಾಗಿ ಯಾವುದೇ ರೈತರಿಗೆ ಇಲ್ಲಿ ನಿರಾಶೆ ಅಂತು ಮಾಡಿಲ್ಲ ಮಾಡಿರ್ಬೋದು ಯಾವ್ದೇ ಒಂದು ಟೈಮಲ್ಲಿ ಅಂದರೆ ಮಳೆ ಆಗಲಾರ್ದೆ ಅಥವಾ ಫುಲ್ಲೂ ಭಾಳ ಬರಗಾಲ ಬಿದ್ದಾಗ ಓ ರೈತ್ರಿಗೆ ಏನೋ ಒಂದು ಸ್ವಲ್ಪ ಕೈ ಹಿಡಿದೇನೆ ಇರ್ಬೋದು ಭೂಮಿ ತಾಯಿ ಆದರೆ ಪ್ರತಿಸಲ ಯಾವುದೇ ಒಬ್ಬ ರೈತ ಬೆಳ್ದ್ರುನು ಯಾವುದೇ ಬೆಳೆ ಬೆಳೆದ್ರು ಜೋಳ ಆಗಿರ್ಬೋದು ಮೆಕ್ಕೆಜೋಳ ಆಗಿರ್ಬೋದು

ಆಮೇಲೆ ಜೋಳ ಜೋಳನು ಆಗಿರ್ಬೋದು ಜೋಳ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಚೀಲ ಜೋಳ ಸಜ್ಜೆ ಸಜ್ಜೆನು ಒಂದು ಇಪ್ಪತ್ತರಿಂದ ಇಪ್ಪತ್ತ ಎಂಟು ಇಪ್ಪತ್ತೊಂಬತ್ತು ನಲವತ್ತರ ಮಟ ನಲವತ್ತು ಚೀಲದ ಮಟ ಸಜ್ಜೆ ಅವು ಇವನ್ನೆಲ್ಲ ಬೆಳೆದು ತಮಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಮನೆಗೆ ಎಷ್ಟು ಯೂಸ್ ಆಗುತ್ತೊ ಅಷ್ಟನ್ನು ಮಾತ್ರ ಇಟ್ಟುಕೊಂಡು ಉಳ್ದಿದನ್ನು ಎಲ್ಲ ಮಾರ್ಕೆಟಲ್ಲಿ ನ ದೊಡ್ಡ ದೊಡ್ಡ ದಲ್ಲಾಳಿ ಅಂಗ್ಡಿಗಳಿಗೆ ಕೊಟ್ಟು ಮತ್ತೆ ನೆಕ್ಸ್ಟು ನೆಕ್ಸ್ಟ್ ಬರೋ ಸೀಜ ನೆಕ್ಸ್ಟ್ ಬರೋ ವಾತಾವರಣಕ್ಕೆ ಏನು ಬೆಳಿಬೇಕಂತ ವಿಚಾರ ಮಾಡಿಕೊಂಡು ಭೂಮಿನ ಹದ್ವಾಗಿ ಇಟ್ಟುಕೊಂಡು ಯಾವ್ದೇ ಥರದ ಕಸ ಕಡ್ಡಿಗಳು ಬೆಳಿಲಾರದಂಗೆ ಫುಲ್ಲು ಪೂರ್ತಿಯಾಗಿ ಭೂಮಿ ತಾಯಿನ ಚೆನ್ನಾಗಿ ನೋಡ್ಕೊಳೊ ಏರ್ಯಾ ಅನ್ ಏರಿಯಾ ಅಂದರು ಕೂಡ ತಪ್ಪಾಗಲ್ಲ ಈ ಕಡೆ ಇರುತ್ತೆ ಇಲ್ಲಿ ಕಾರ್ಖಾನೆಗಳಿದ್ದರು ಕೂಡ ನಮ್ಮಲ್ಲಿ ಮೆಕ್ಕೆಜೋಳ ಜೋಳ ಸಜ್ಜೆ ಇವುಗಳಿಗೆ ಯಾವುದೇ ಥರದ ಯಾವ್ದೇ ಥರದ ಕೊರತೆ ಇಲ್ಲ ಜಾಸ್ತಿನೆ ಬೆಳಿತಾರೆ ಒಂದು ರೀತಿ ನೋಡಕೆ ನಿಂತ್ಕೊಂಡ್ರೆ ಮೆಕ್ಕೆಜೋಳ ಎಲ್ಲ ರೈತನಿಗು ಕೈ ಹಿಡಿಯುತ್ತೆ ಮೆಕ್ಕೆಜೋಳ ಮೆಕ್ಕೆಜೋಳ ಬೆಳದ ಮೇಲೆ ಅದು ಕೋಳಿ ಕೋಳಿಗೆ ಕೋಳಿಗಳಿಗು ಆಹಾರ ಆಗುತ್ತೆ ಎಲ್ಲ ಪ್ರಾಣಿಗಳ್ಗು ಪ ಪ್ರಾ ಇಲ್ಲಿ ಸುತ್ತಮುತ್ತಲಿರೊ ಕೋಳಿ ಫಾರಮ್ ಆಗಿರ್ಬೋದು ಕೋಳಿ ಸಾಗಾಣಿಕೆದಾರರಿಗೆ ಆಗಿರ್ಬೋದು ಎಲ್ಲರಿಗು ಕೂಡ ಅನುಕೂಲ ಆಗುತ್ತೆ ಅದೇ ರೀತಿ ಜೋಳ ಜೋಳನು ಇಲ್ಲಿ ನಮ್ದೊಂದು ಇಲ್ಲಿ ನಮ್ಮಲ್ಲಿ ಅರ್ಧ ಎರೆ ಮತ್ತು ಅರ್ಧ ಮಸಾರಿ ಇರೋ ಕಾರಣ ಒಂದು ಒಂದೊಂದು ಏರ್ಯಾದಲ್ಲಿ ಒಂದು ಒಂದೊಂದು ಪ್ರದೇಶದಲ್ಲಿ ಒಂದೊಂದು ರೀತಿ ಆದಂತ ಬೆಳೆಗಳು ಬರುತ್ತೆ ಒಂದೊಂದು ಇಳುವರಿ ಬರುತ್ತೆ ಎರೆ ಎರೆ ಭೂಮಿ ಆಗಿದ್ದರೆ ಒಂದು ಸ್ವಲ್ಪ ಜಾಸ್ತಿ ಬರುತ್ತೆ ಮಸಾರಿ ಆಗಿದ್ದರೆ ಜಾಸ್ತಿ ಮೆಕ್ಕೆಜೋಳ ಬೆಳಿತಾರೆ ಸಜ್ಜೆ ಬೆಳಿತಾರೆ ಎರೆ ಭೂಮಿ ಆದರೆ ಜಾಸ್ತಿ ಕಡ್ಲೆ ಆಮೇಲೆ ಕಡ್ಲೆ ಮತ್ತೆ ಕಾ ಜೋಳ ಬೆಳಿತಾರೆ ಸ್ವಲ್ಪ ಏನಾದರು ನೀರಿನ ಅನುಕೂಲತೆ ಇತ್ತಂದರೆ ಅದನ್ನ ತೋಟಗಾರಿಕೆ ಆಗಿ ಮಾಡಿ ಕ ತರಕಾರಿಗಳ್ನ ಬೆಳಿಬೋದು ಹಣ್ಣುಗಳ್ನ ಬೆಳಿಬೋದು ಈ ಕಡೆ ನಮ್ಮ ನಮ್ಮ ಸುತ್ವರ್ದು ಇರೋ ಪ್ರದೇಶ ಅಂದರೆ ಭಾರಿ ಭಾಳ ಇಂಪ್ರುಮೆಂಟ್ ಇದೆ ಮೆಕ್ಕೆಜೋಳ ಆಯ್ತು ಜೋಳ ಆಯ್ತು ತರ್ಕಾರಿಗೆ ಆಯಿತು ಹಣ್ಣು ಹಣ್ಣುಗಳನ್ನ ಬೆಳೆಯಕೆ ಆಯಿತು ಆಮೇಲೆ ನಮ್ಮಲ್ಲಿ ಯಾವ ಬೆ ಯಾವುದೇ ಒಬ್ಬ ರೈತ ಜಾಸ್ತಿ ಬೆಳೆದೆ ಒಬ್ಬ ಕಡಿಮೆ ಬೆಳೆದ ಅವ್ನು ಹಂಗೆ ಅವ್ನುದ್ದು ಪರಿಸ್ಥಿತಿ ಹಾಗಿದೆ ಹಿಂಗಿದೆ ಅಂತ ಯಾವುದೇ ಭೇದ ಭಾವ ಇಲ್ಲ ಎಲ್ಲ ಎಲ್ಲ ಜನತೆನು ಒಂದೇ ರೀತಿಯಾಗಿ ಒಂದೇ ಪ ಒಂದೇ ಬೆಳೆಯನ್ನು ಬೆಳೆದ್ರು ಕೂಡ ಅದನ್ನು ತಮಗೆ ಎಷ್ಟು ಬೇಕೋ ಅಷ್ಟು ಇಟ್ಟುಕೊಂಡು ಉಳ್ದಿದ್ದನ್ನು ಮಾರ್ಕೆಟಲ್ ಉಳ್ದಿದ್ದನ್ನ ವ್ಯಾಪ ವ್ಯಾಪಾ ಇದು ಉಳ್ದಿದ್ದನ್ನು ದಲ್ಲಾಳಿ ಅಂಗಡಿಗಳಿಗೆ ಮಾರಿ ಅದ್ರಲ್ಲಿ ಅದ್ರಲ್ಲಿ ಬಂದಿರ್ತಕ್ಕಂತ ದುಡ್ಡನ್ನು ಮತ್ತೆ ಅದೇ ಹೊಲದಲ್ಲಿ ಇನ್ವೆ ಹೂಡಿಕೆ ಮಾಡೋದನ್ನು ನಮ್ಮ ರೈತ್ರು ಚೆನ್ನಾಗಿ ಈಗ ಚೆನ್ನಾಗಿ ಈಗ ಕಲ್ತಿದ್ದಾರೆ ಕಲ್ತಿದ್ದಾರೆ ಹಾಗಾಗಿ ನಮ್ಮಲ್ಲಿರೊ ಈ ಕಡೆ ನಮ್ಮ ಕೊಪ್ಳ ಭಾಗದಲ್ಲಿ ಉತ್ತರ ಕನ್ನಡ ಭಾಗದಲ್ಲಿ ಏನೆಂದ್ರೇ ಜಾಸ್ತಿ ಬೆಳೆಯೋದು ಮಾತ್ರ ಮೆಕ್ಕೆಜೋಳ ಜೋಳ ಸಜ್ಜೆ ಅದು ಅದೇ ಮಾತ್ರ ನಮ್ಮ ರೈತರಿಗೆ ಜಾಸ್ತಿ ಕೈ ಹಿಡಿತ ಇರೋದು ಮೊದಲಿಗೆಲ್ಲ ಮೊದಲಿಗೆಲ್ಲ ರೈತ್ರು ಮೊದಲಿಗೆಲ್ಲ ಮನೆಯಲ್ಲಿ ಎಲ್ಲ ಮಕ್ಳು ಆಯಿತು ತಂದೆ ತಾಯಿ ಹಿರಿಯೋರು ಆಯಿತು ಎಲ್ಲರು ರೈತ್ರು ಹೊಲದಲ್ಲಿ ಕೆಲಸ ಮಾಡಬೇಕಂದ್ರೆ ಜಾಸ್ತಿ ಖುಷಿ ಇರ್ತಿತ್ತು ಆದರೆ ಈಗ ಸುತ್ವರ್ದು ಸ್ವಲ್ಪ ಕಾರ್ಖಾನೆಗಳು ಬಂದಿರ್ಬೋದು ಕಾರ್ಖಾನೆಗಳು ಬಂದಿರ್ಬೋದು ಆಮೇಲೆ ಇವು ವಿದ್ಯಭ್ಯಾಸ ಚೆನ್ನಾಗಿ ಇರ್ಬೋದು ಅದರ ಪ್ರಕಾರ ಅವ್ರು ಬೆಂಗ್ಳೂರಲ್ಲಿ ಆಯಿತು ಬದಲಿ ಕಡೆ ಆಯ್ತು ಎಲ್ಲಿ ಕೆಲಸ ಉದ್ಯೋಗ ಸಿಗುತ್ತೊ ಅಲ್ಲಿಗೆ ಹೋಗ್ಬೋದು ಆದರು ಕೂಡ ನಮ್ಮಲ್ಲಿ ಜಾಸ್ತಿ ಜನ ವ್ಯವಸಾಯನೇ ಇನ್ನೂ ನಂಬ್ಕೊಂಡು ಇರೋದು ನಂಬಿಕೆ ನಂಬ್ಕೊಂಡು ವ್ಯವಸಾಯ ಮಾಡ್ತಾ ಇರೋದು ಅವ್ರೇನು ಭೂಮಿ ತಾಯಿ ಮೇಲೆ ನಂಬಿಕೆ ಇಟ್ಟು ಬೆಳೆನ ಬೆಳಿತಾರೋ ಭೂಮಿ ತಾಯಿ ಕೂಡ ಅವರಿಗೆ ಅಷ್ಟೇ ಚೆನ್ನಾಗಿ ಇಳುವರಿ ಕೊಟ್ಟು ಅವ್ರನ್ನ ಅವ್ರನ್ನ ಆಯಿತು ಅವ್ರ ಕುಟುಂಬ್ದವ್ರನ್ನ ಆಯಿತು ಚೆನ್ನಾಗಿ ನೋಡಿ ನೋಡ್ಕೊಂತ ಇದ್ದಾರೆ ನೋಡ್ಕೋತ ಇದ್ದಾರೆ ಇದು ಆದರು ಕೂಡ ಮತ್ತೆ ಒಂದು ಮೂರು ಮೂರು ಎಕ್ರೆ ಅಥವಾ ನಾಲ್ಕು ಎಕ್ರೆ ಇದ್ದಲ್ಲಿ ಎರಡು ಎಕ್ರೆ ಜೋಳ ಎರಡು ಎಕ್ರೆ ಮೆಕ್ಕೆಜೋಳ ಎರಡು ಎಕ್ರೆ ಜೋಳ ಎರಡು ಎಕ್ರೆ ಮೆಕ್ಕೆಜೋಳ ಅದರಲ್ಲಿ ಎಲ್ಲೊ ಒಂದು ಸ್ವಲ್ಪ ಕಾ ಬದಲಿ ತೊಗರಿ ಈ ಟೈಪು ಪದಾರ್ಥಗಳನ್ನ ಬೆಳೆಸಿ ರೈತ ಖುಷಿ ಪಡ್ತಾ ಇದ್ದಾನೆ ಹೊರತಾಗಿ ಭೂಮಿ ತಾಯನ್ನ ಯಾವುದೇ ಕಾರಣಕ್ಕು ಬೈತಾ ಇಲ್ಲ ಭೂಮಿ ತಾಯಿನು ಕೂಡ ರೈತ ಏನೇ ಬೆಳೆದ್ರು ಅದಕ್ಕೆ ಅವನಿಗೆ ಅವನಿಗೆ ಆದಂತ ಅವನು ಎಷ್ಟು ಬೆವ್ರು ಸುರಿಸಿರ್ತಾನೊ ಅದ್ರ ಪ್ರಕಾರ ಅವನಿಗೆ ಅದ್ರದ್ದು ಅದ್ರದ್ದು ಫಲ ಏನು ಕೊಡಬೇಕು ಅದನ್ನು ಕೊಡ್ತಾ ಇದೆ ಇಲ್ಲಿ ನಮ್ಮ ಏರ್ಯಾದಲ್ಲಿ ಇನ್ನು ಒಂದು ಸ್ವಲ್ಪ ನೀರಾವರಿ ಜಾ ನೀರಾವರಿ ಆಯ್ತು ಅಂದರೆ ಇನ್ನು ಜ ರೈತರಿಗೆ ಇನ್ನು ಭಾಳ ಉಪಯೋಗ ಆಗುತ್ತೆ ನೀರಿಲ್ಲ ಅಂದರು ಕೂಡ ರೈತ್ರು ಯಾವುದೇ ಥರದ ಬೇಜಾರು ಬೇಸರ ಮಾಡ್ಕೊಳ್ದೆ ಇದ್ದದ್ದರಲ್ಲೇ ಚೆನ್ನಾಗಿ ಬೆಳೆಗಳನ್ನ ಬೆಳಿತಾ ಇದ್ದಾರೆ ಬೆಳೆಗಳನ್ನ ಬೆಳ್ದು ಎಲ್ಲ ಜನತೆಗು ಮಾದರಿ ಆಗ್ತಾ ಇದ್ದಾರೆ ಈಗ ಈಗಿನ ಈಗಿನ ವಾತವರಣದಲ್ಲಿ ಏನಪ್ಪ ಅಂದರೆ ಇನ್ನು ಬೇರೆ ಬೇರೆ ಬೇರೆ ಬೇರೆ ಆದಂತ ಪದಾರ್ಥಗಳನ್ನ ಬೆಳಿಬೋದು ಆದರು ಕೂಡ ನಮ್ಮ ಜನ ಹೆಚ್ಚಿನ ಮಹತ್ವವನ್ನು ಜೋಳ ರಾಗಿ ಜೋಳ ಸಜ್ಜೆ ಮತ್ತು ಮೆಕ್ಕೆಜೋಳ ಕಡ್ಲೆ ಗೋಧಿ ಇವುಗಳಿಗೆ ಜಾಸ್ತಿ ಜಾಸ್ತಿ ಪ್ರೋತ್ಸಾಹ ಕೊಟ್ಟು ಅವ್ಗಳನ್ನೆ ಬೆಳಿತಾ ಇದ್ದಾರೆ ಅವ್ರು ತಾವು ಬೆಳಿಯದು ಅಲ್ಲದೆ ತಮ್ಮ ಸುತ್ತುವರ್ದಿರ್ತಕ್ಕಂತ ಜನತೆಗುನು ಅದ್ರ ಬಗ್ಗೆ ಅದರ ವಿಚಾರಗಳನ್ನ ಈ ಏನು ಬೆ ಯಾವ ಟೈಮಲ್ಲಿ ಏನು ಬೆಳೆದ್ರೆ ಮತ್ತು ಯಾವ ಸೀಝನಲ್ಲಿ ಏನು ಬೆಳೆದ್ರೆ ಉಪಯೋಗ ಆಗುತ್ತೆ ಯಾವುದು ಅನುಕೂಲ ಆಗುತ್ತೆ ಅಂತ ಎಲ್ಲಾರಿಗು ತಿಳಿಸಿ ತಮ್ಮ ಸುತ್ತುವರ್ದಿರ್ತಕ್ಕಂತ ಜನತೆಗಳಿಗೆ ಅದ್ನೆಲ್ಲ ತಿಳಿಸಿ ತಿಳಿ ಹೇಳಿ ಮತ್ತು ಅವ್ರ ಜೊತೆ ಇವ್ರು ನಮ್ಮ ರೈತ್ರು ಎಲ್ಲ ಸೇರಿಕೊಂಡು ಅದೇ ಥರ ಅದೇ ಪ್ರಕಾರ ಬೆಳಿತಾ ಇದ್ದಾರೆ ಬೆಳೆದು ಜನಗಳಿಗೆ ಒಳ್ಳೆದನ್ನೆ ಮಾಡ್ತಾ ಇದ್ದಾರೆ ನಮ್ಮ ಭೂಮಿ ತಾಯಿನು ಕೂಡ ಯಾವುದೇ ಥರದ ರೈತರಿಗೆ ಮೋಸ ಮಾಡಿಲ್ಲ ಅವ್ನು ಏನು ಬೆಳಿತಾ ಇದ್ದಾನೊ ಅವ್ನು ಎಷ್ಟು ಶ್ರಮಜೀವಿಯಾಗಿ ಬೆಳಿ ದುಡಿತ ಇದ್ದಾನೊ ಅದೇ ಥರದ ಅವ್ರಿಗೆಲ್ಲ ಕೈ ಹಿಡ್ದು ಪ್ರೋತ್ಸಾಹ ಮಾಡಿ ಬೆಳೆನ ಕೊಡ್ತಾ ಇದ್ದಾರೆ ಕೊಡ್ತಾ ಇದೆ ಹಾಗಾಗಿ ಈಗ ಈಗಿನ ಜನ ಮುಂದಿನ ಜ ಈ ಹಿಂದಿನ ಹಿಂದಿನ ಜ ಇದರಲ್ಲಿ ಜನಾಂಗದ ಹಿಂದಿನ ಜನಸಂಖ್ಯೆಯಲ್ಲಿ ಜಾಸ್ತಿ ಜನ ವ್ಯವಸಾಯ ಮಾಡ್ತಾ ಇದ್ದರು ಈಗೇನು ಸ್ವಲ್ಪ ಕಡಿಮೆ ಆಗಿದೆ ಮತ್ತೆ ಇನ್ನು ಮುಂದುಕ್ಕೆ ಹೋದ್ರೆ ಜ ವ್ಯವಸಾಯ ಅಂದರೆ ಬುಕ್ದಲ್ಲಿ ಆಯಿತು ಆಮೇಲೆ ಟಿವಿಲಿ ಆಯಿತು ಅಷ್ಟೆ ನೋಡ್ಬೇಕಾಗತ್ತೆ ಹಾಗಾಗಿ ಜನ್ರನ್ನು ಜನ್ರು ಆಯಿತು ಮಕ್ಳು ಆಯಿತು ಜಾಸ್ತಿ ವ್ಯವಸಾಯದ ಕಡಿಗೆ ಒಲವು ಕೊಡ್ಬೇಕು ಅಂತಂದೇಳಿ ಕೇಳ್ಕೊಳ್ಳೋದು ಮನೆಲಿ ಇರರಾದ್ರು ಆಯಿತು ಓದಿರ್ಬೋದು ಓದಿರ್ಬೋದು ಓದಿದ್ರು ಸ್ವಲ್ಪ ತಮಗೆ ಬಿಡುವು ಇದ್ದಾಗ ಹೊಲಗಡೆ ಹೊಲಗಳಿಗೆ ಹೋಗಿ ಅದ್ರಲ್ಲಿ ಏನು ಬೆಳಿತಾರೊ ಆ ಮಣ್ಣಿನ ಸತ್ವ ಏನಿದೆಯೊ ಅದನ್ನ ಪರೀಕ್ಷೆ ಮಾಡಿ ಅದ್ರ ಪ್ರಕಾರ ಅದಕ್ಕೆ ಏನು ಬೆಳಿಬೇಕು ಏನು ಬೆಳಿಬಾರ್ದು ಏನು ಬೆಳೆದ್ರೆ ಯಾವುದು ಫಸಲು ಚಲೋ ಚಲೋ ಬರುತ್ತೆ ಯಾವ್ದು ಬರೊಂಗಿಲ್ಲ ಅಂತಂದು ಹೇಳಿ ತಿಳಕೊಂಡು ವಿಚಾರ ಮಾಡಿ ನಾಲ್ಕು ಜನದ ನಾಲ್ಕು ನಾಲ್ಕು ಮಂದಿ ರೈತ್ರ ಕಡೆ ವಿಚಾರ ಮಾಡಿಕೊಂಡು ಬೆಳೆದು ಇನ್ನು ನಮ್ಮ ಭೂಮಿನ ಫಲವತ್ತಾಗಿ ಮಾಡ್ಕೊಬೇಕು ನಮ್ಮಲ್ಲಿ ನೀರು ಕಡಿಮೆ ಇದ್ದರು ಕೂಡ ಮೆಕ್ಕೆಜೋಳ ಮಾತ್ರ ಮೆಕ್ಕೆಜೋಳ ಅಂತು ಫುಲ್ಲು ಜಾಸ್ತಿ ಇಳುವರಿ ಮೆಕ್ಕೆಜೋಳ ಜೋಳ ಕಡ್ಲೆ ಜಾಸ್ತಿ ಇಳುವರಿ ಬರ್ತಾ ಇದೆ ಹಾಗಾಗಿ ರೈತರ ಮುಖದಲ್ಲಿ ಯಾವಾಗ್ಲು ನಮ್ಮ ನಮ್ಮ ಪ್ರದೇಶದಲ್ಲಿ ಮಾತ್ರ ರೈತರಿಗೆ ಈಗ ರೈತರ ಮುಖದಲ್ಲಿ ಯಾವಾಗ್ಲೂ ಖುಷಿ ಇರುತ್ತೆ ಮೆಕ್ಕೆಜೋಳ ಆಗಿರ್ಬೋದು ಸಜ್ಜೆ ಆಗಿರ್ಬೋದು ಜೋಳ ಆಗಿರ್ಬೋದು ಯಾವುದೇ ಯಾವ್ದೇ ಪರಿಸ್ಥಿತಿಯಲ್ಲಿ ಯಾವುದೇ ರೈತನಿಗು ಕೈ ಬಿಟ್ಟಿಲ್ಲ ಯಾವಗ್ಲು ರೈತರಿಗೆ ಕೈ ಹಿಡಿದು ಅದ್ರ ಪ್ರಕಾರನೆ ಅವರಿಗೆಲ್ಲ ಫುಲ್ ಪ್ರೋತ್ಸಾಹ ಮಾಡ್ಕೊಂಡು ಅವ್ರು ಏನು ಬೆವ ಬೆವ್ರು ಸುರಿಸಿ ದುಡಿತಾ ಇದ್ದಾರೊ ಅದ್ರ ಪ್ರಕಾರನೆ ಅವ್ರು ಆ ರೈತನಿಗೆ ಏನಪ್ಪ ಅಂದ್ರೆ ರೈತನಿಗೆ ಕೈ ಹಿಡಿದು ಅವನ ಕುಟುಂಬಕ್ಕೆ ಒಂದು ಆಸರೆ ಆಗಿದೆ